ಹಾಂ ಹೌದು ಹೇಳಿ ಹಾಂ ಹೇಳಿ ನೀವು ಯಾರು ಅಂತ ಗೊತ್ತಾಗಲಿಲ್ಲ ಓಕೆ

ಹೌದಾ ನೆನ್ನೆ ಈವ್ನಿಂಗ್ ಏನಾದ್ರೂ ಹೊರಗೆ ಊಟ ಮಾಡಿದ್ರಾ

ಅಂದರೆ ಏನಾದರೂ ಹೆವಿಯಾಗಿ ಏನಾದ್ರೂ ತಿಂದಿರಾ ಅಥವಾ ಇದೇ ಫಸ್ಟ್ ಟೈಮ್ ಆಗ್ತ ಇರೋದಾ ಮುಂಚೆ ಏನಾರೂ ಆಗಿತ್ತಾ ಈ ಥರ ಓಕೆ ಓಕೆ ಬರೀ ಹೊಟ್ಟೆ ನೋವು ಅಷ್ಟೇ ಇದೆಯಾ ಅಥವಾ ವಾಮಿಟಿಂಗೂ ಅಥವಾ ಡಿಸೆಂಟ್ರೀ ಆ ಥರ ಏನಾದರೂ

ಹೊಟ್ಟೆ ನೋವು ಅಂದರೆ ಏನು ಮೇಲೆ ಮೇಲೆ ಹೊಟ್ಟೆ ಇದೆಯಾ ಅಥವಾ ಕೆಳ ಕೆಳ ಭಾಗ ಇದೆಯಾ ಆ ಥರ ಟೋಟಲ್ಲಾಗಿ ಹೊಟ್ಟೆ ನೋವ್ತ ಇದೆಯಾ ಗ್ಯಾಸ್ ಇತ್ ಗ್ಯಾಸ್ ಥರ ಏನಾರೂ ಫೀಲಿಂಗ್ ಆಗ್ತ ಇದೆಯಾ ಹೊಟ್ಟೆ ಉರಿ ಏನೂ ಇಲ್ಲ ಬರೀ ಹೊಟ್ಟೆ ನೋವು ಅಷ್ಟೇ ಓಕೆ ಓಕೆ ನೆನ್ನೆಯಿಂದ ಅಲ್ಲವಾ ಬೆಳಗ್ಗೆ ಏನಾರೂ ಊಟ ಮಾಡಿದ್ರಾ ಬೆಳಗ್ಗೆ ಏನೂ ತಿಂದಿಲ್ಲ ಓಕೆ ಓಕೆ ಓಕೆ ನಾನು ಆಕ್ಚುಲಿ ಹೊರಗಡೆ ಇದ್ದೆ ಸರಿ ನೀವು ಒಂದು ಕೆಲಸ ಮಾಡಿ ಈಗ ಎಷ್ಟು ಟೈಮು ಓಕೆ ಈಗ ಮೂರೂವರೆ ಅಲ್ಲವಾ ಒಂದು ಐದು ಗಂಟೆ ಅನ್ನೋಂಗೆ ನಿಮ್ಮದು ಅಪಾಯ್ನ್ಮೆಂಟ್ ಹಾಕಿರ್ತೀನಿ ಸ್ಲಾಟ್ ಹಾಕ್ಸ್ತಿನಿ ನಿಮ್ಮದು ಒಂದು ನೀವು ಬಂದು ಒಂದು ನಿಮ್ದು ಐದು ಗಂಟೆಗೆ ಹಾಕಿಸ್ತೀನಿ ನೀವು ಒಂದು ನಾಲ್ಕು ಮುಕ್ಕಾಲಿಗೆಲ್ಲ ಬನ್ನಿ ನಾನು ರಿಸೆಪ್ಶನಿಸ್ಟ್ ಅವ್ರ್ಗೆ ಹೇಳಿರ್ತೀನಿ ನೀವು ಬನ್ನಿ ಬಂದಿರಿ ನಾನು ಬಂದು ನಿಮ್ಮ ಚಕಪ್ ಮಾಡ್ತೀನಿ ಹಾಂ ಮತ್ತೆ ಏನಾದರೂ ನಿಮ್ಮ ಮುಂಚೆ ಏನಾದ್ರು ಟೆಸ್ಟ್ಗಳನ್ನ ಮಾಡಿಸಿದ್ರಿ ಅಂತಂದರೆ ಒನ್ ಸ್ವಲ್ಪ ರಿಪೋರ್ಟ್ ಏನಾರೂ ಇತ್ತಂದರೆ ಅದನ್ನೂ ತೊಗೊಂಬಂದಿರಿ

ಹಾಂ ಸರಿ ನೀವು ಜಸ್ಟೂ ಪಕ್ದಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಎಲ್ಲಾದರೂ ಒ ಆರ್ ಎಸ್ ಇತ್ತಂದರೆ ಅದನ್ನು ತಗೊಂಡು ಒನ್ ಸ್ವಲ್ಪ ಕುಡಿದಿರಿ ಸದ್ಯ ನೀವು ಬನ್ನಿ ಐದು ಗಂಟೆಗೆ ಬನ್ನಿ ನಾಲ್ಕು ಮುಕ್ಕಾಲಿಗೆಲ್ಲ ಬನ್ನಿ ನಾನು ಬರ್ತೀನಿ ಓಕೆ ಓಕೆ ಬನ್ನಿ ಬನ್ನಿ ಹಾಂ